ಹಲೋ ಸರ್ ನಮಸ್ತೆ ಸರ್ ನಾವು ಗ್ಯಾಸ್ ಸಿಲಿಂಡ್ರು ಬುಕ್ ಮಾಡಿ ಎರಡು ದಿವಸ ಆಯಿತು ಯಾವಾಗ ಬರ್ತೀರಿ ಸರ ಸರ್ ನಮ್ಮದು ಕಲ್ಗಡ್ಗಿ ತಾಲೂಕು ಮಡಿಕೇವ್ನ ಹಳ್ಳಿ

ಸರ್ ನಾವು ಬೇಲೆ ಹಾಂ ನಾಡಿದ್ದು ಸರ ಸರ್ ನಾವು ಡೆಲಿವರಿ ಕೊಟ್ಟು ಡೆಲವರಿ ಡೇಟ್ ನಿನ್ನೆ ಮೊನ್ನೆನಗೆ ಹೇಳಿದ್ದಿವಿ ಸರ್ ಮೊನ್ನೆನೆ ಆಡ್ರು ಮಾಡಿದ್ದ ವೀಕ್ಲಿ ಎರಡು ದಿವಸ ಅಂದರೆ ಯಾವಾಗ ಬರ್ತೀರಿ ಸರ್ ನೀವು ಡೇಟು

ಶುಕ್ರವಾರ ಬಂದು ಡೆಲವರಿ ಮಾಡೀರಾ ಸರ ಅಲ್ಲ ನಾವು ಡೇಟ್ ಎರಡು ದಿವಸ ಆಯಿತಲ್ಲಾ ಡಿಲೇ ಇದು ಆರ್ಡ್ರ್ ಮಾಡಿ ಮತ್ತೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಶುಕ್ರವಾರ ಅಲ್ಲಾ ಸರ್ ಮಾಡ್ಬೇಕು ಸರ್ ಅಡ್ಡಿಲ್ಲ ಅಡ್ಡಿಲ್ಲ ಓಕೆ